ಹಾಂ ಮೇಡಮ್ ಹೇಳಿ ಹಾಂ ಹೌದು ಮೇಡಮ್ ಹಾಂ ಹೌದು ಲೈಬ್ರೆರಿ ಹಾಂ ಜಾಯ್ನ್ ಆಗ್ಬೌದು ಮೇಡಮ್ ಅಡ್ಮಿಷನ್ಸ್ ಇರುತ್ತೆ ಅಡ್ಮಿಷನ್ ಮಾಡ್ಕೊಂಡ್ರೆ ಜಾಯ್ನ್ ಆಗ್ಬೌದು ಮೇಡಮ್ ಸಿಕ್ಸ್ ಮಂತ್ ವ್ಯಾಲಿಡಿಟಿ ಇರುತ್ತೆ ನೀವು ಒಂದು ಸರ್ತಿ ಜಾಯ್ನ್ ಆದರೆ

ಹಾಂ ಮೇಡಮ್ ಒಂದು ವಾರ ಟೈಮ್ ಇರುತ್ತೆ ಒಂದು ವಾರದ ಮೇಲೆ ನೀವು ಇಟ್ಕೊಂಡ್ರೆ ಐವತ್ತು ರೂಪಾಯಿ ಫೈನ್ ಬೀಳುತ್ತೆ ಹ್ಞೂ ರಿಟರ್ನ್ ಮಾಡಕ್ಕೆ ಒಂದು ವಾರ ಟೈಮ್ ಇರುತ್ತೆ

ಹಾಂ ಹಾಂ ಆಯಿತು ಮೇಡಮ್ ಮೆಂಬರ್ ಆಗಿ ಬುಕ್ ತೊಗೊಂಡು ಹೋಗ್ಬೋದು ಒಂದು ವಾರ ಟೈಮ್ ಇರುತ್ತೆ ಒಂದು ವಾರದ ಮೇಲೆ ಇಟ್ಕೊಂಡ್ರೆ ನೀವು ಫೈನ್ ಬೀಳುತ್ತೆ

ತ್ಯಾಂಕ್ಸು ಮೇಡಮ್